ನಾನು ಶಾಲೆಯಲ್ಲಿ ಚಿತ್ರಕಲೆಯಲ್ಲಿ ಆನೆಯ ಚಿತ್ರವನ್ನು ಬಿಡಿಸಿದ್ದೆ ಹೀಗಾಗಿ ಅದನ್ನು ಎಲ್ಲ ಶಿಕ್ಷಕರು ಇಷ್ಟಪಡುತ್ತಿದ್ದರು ಆ ಒಂದು ಅನುಭವ ನನಗೆ ತುಂಬಾ ಒಂದು ಚೆನ್ನಾಗಿ ಅನ್ನಿಸಿತ್ತು ಎಲ್ಲರೂ ಆ ಕಲೆಯನ್ನು ಕಲಿಯಬೇಕು ಚಿತ್ರಕಲೆಯಲ್ಲಿ ನಾನು ಎರಡನೇ ಸ್ಥಾನದಲ್ಲಿದ್ದೆ ಶಿಕ್ಷಕರು ಸಹ ನನ್ನನ್ನು ಗುರುತಿಸುತ್ತಿದ್ದರು ನನ್ನ ಶಾಲೆಯಲ್ಲಿರುವ ಶಾಲಾ ಮಟ್ಟದಲ್ಲಿರುವ ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲೆ ಎನ್ನುವ ಸ್ಪರ್ಧೆಯನ್ನು ಇಡುತ್ತಿದ್ದರು ಆ ಕಲೆಯಲ್ಲಿ ನಾನು ಒಂದು ಪಾ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದೆ ಹೀಗಾಗಿ ಅದು ನನಗೆ ತುಂಬಾ ಒಂದು ಚೆನ್ನಾಗಿ ಅನ್ನಿಸಿದೆ ಚೆನ್ನಾಗಿದೆ ನಾವು ಶಾಲೆಯಲ್ಲಿ ಯಾವುದಾದರೂ ಒಂದು ಚಿತ್ರವನ್ನು ಬಿಡಿಸಲು ಹೇಳಿದರೆ ನಾವು ತಕ್ಷಣವೇ ಆ ಚಿತ್ರವನ್ನು ನೋಡಿ ಬಿಡಿಸಿ ಸರ್ಗೆ ನಮ್ಮ ಗುರುಗಳಿಗೆ ತೋರಿಸುತ್ತಿದ್ದೆವು ಹಾಗೂ ಗುರುಗಳು ತುಂಬ ಖುಷಿಪಡುತ್ತಿದ್ದರು ತುಂಬ ಚೆನ್ನಾಗಿರುವ ಅಂಕಗಳನ್ನು ಕೊಡುತ್ತಿದ್ದರು ಚಿತ್ರಕಲೆಯಲ್ಲಿ ನಾನು ಯಾವಾಗಿದ್ದರೂ ಚೆನ್ನಾಗಿರುವ ಅಂಕಗಳನ್ನು ಗಳಿಸುತ್ತಿದ್ದೆನು ತುಂಬ ಚೆನ್ನಾಗಿ ಒಂದು ಅಂಕವನ್ನು ಮಾಡುತ್ತಿದ್ದೆ ದಯವಿಟ್ಟು ಯಾರಾದರೂ ಚಿತ್ರಕಲೆಯನ್ನು ಚಿತ್ರಕಲೆಯನ್ನು ಕಲಿತಿದ್ದರೆ ತುಂಬ ಚೆನ್ನಾಗಿ ಮಾಡಿರಿ ಹಾಗೂ ಅದರಿಂದ ತುಂಬ ಅನುಕೂಲಗಳಿವೆ ಸಮಾಜದಲ್ಲಿ ನೀವು ಒಂದು ಒಂದು ಹಂತದಲ್ಲಿ ಇರುತ್ತೀರಿ ಏನೇ ಒಂದು ಇದು ಬಂದರೂ ನೀವು ಅದನ್ನು ಬಿಡಿಸಬಹುದು ಇಷ್ಟು ನನ್ನ ಅನುಭವವನ್ನು ನಾನು ಹೇಳ್ತೀನಿ ಇನ್ನು ಇನ್ನೇನು ಅನುಭವ ತುಂಬ ಚೆನ್ನಾಗಿರುತ್ತದೆ